ಪ್ರವಾಸ ಹಾಗೂ ಪ್ರವಾಸಿನೀಯ ಸ್ಥಳ ಅಂತ ಮೊದಲು ತಲೆಗೆ ಬಂದಾಗಲೇ ಯೋಚ್ನೆಗೆ ಬರೋದು ಒಂದು ಸ್ಥಳಗಳನ್ ಭೇಟಿ ನೀಡೋದು ಅಥವಾ ನಮಗೆ ಪ್ರಿಯವಾದವರು ಕುಟುಂಬದವರು ಅಥವಾ ಸ್ನೇಹಿತರ ಜೊತೆ ಒಡಗೂಡಿ ಒಂದು ಸ್ಥಳಗಳನ್ನು ಭೇಟಿ ನೀಡಿ ಅದನ್ನು ಪರಿಶೀಲನೆ ಅಥವಾ ಅದ್ರ ಬಗೆಗಿನ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದು ಅಂತ ಹೇಳಬಹ್ದು ಪ್ರವಾಸಿ ಸ್ಥಳಗಳು ಅಂತ ಬಂದಾಗ ಒಂದು ದೈವಿಕ ಅಥವಾ ದೇವ್ರ ಮನೆ ಆಗಿರ್ಬೋದು ಒಂದು ಯಾವ್ದಾದರೂ ಎಂಜಾಯ್ಮೆಂಟ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿರ್ಬೋದು ಅಥವಾ ಎಲ್ಲಾದರೂ ನೋಡದೇ ಇರತಕ್ಕಂಥ ಅಥವಾ ದೂರದಲ್ಲಿ ಇರುವಂಥ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ನೋವು ಅಥವಾ ಯಾವುದೋ ಸಂಕಟದಲ್ಲಿರೋದು ಯಾವುದೊ ಟೆನ್ಶನಲ್ಲಿ ಮರೆತು ಅಲ್ಲಿಯ ಪರಿಸರಕ್ಕೆ ಹೊಂದಿಕೊಂಡು ಹೋಗುವಂಥದ್ದೇ ಪ್ರವಾಸ ಆಗಿರುತ್ತೆ ಈಗ ಪ್ರವಾಸ ಅಂತ ತಕೊಂಡರೆ ಪ್ರವಾಸಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಉ ಇದು ಏನಿದು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಅಥವಾ ಯಾವುದೊ ಒಂದು ಬಿಸ್ನೆಸ್ ದೃಷ್ಟಿಯಿಂದ ನೋಡೋದಾದರೆ ಪ್ರವಾಸಕ್ಕೆ ತುಂಬಾ ಬೆಲೆ ಇದೆ ಹಿ ಎಷ್ಟು ಜಾಗಗಳನ್ನು ಸುತ್ತುವರಿತೀವೋ ಅಥವಾ ಎಷ್ಟು ಜಾಗಗಳಿಗೆ ಭೇಟಿ ನೀಡ್ತೀವೋ ಅಷ್ಟು ನಮ್ಮ ನಾಲೆಜ್ ಬೆಳಿತದೆ ಅಂತ ಹೇಳ್ಬಹ್ದು ಹಾಗೆ ಅದರೊಟ್ಟಿಗೆ ಒಡಗೂಡಿ ನಾವು ತುಂಬ ವಿಷಯವನ್ನು ಕಲಿಬೋದು ಅಲ್ಲಿನ ಪರಿಸರ ಆಗಿರ್ಬಹ್ದು ಅಲ್ಲಿನ ಜನ ಆಗಿರ್ಬಹ್ದು ಅಲ್ಲಿನ ಸಂಪ್ರದಾಯ ಆಗಿರ್ಬಹ್ದು ಅಲ್ಲಿನ ಉಡುಗೆ ತೊಡುಗೆಗಳಾಗಿರ್ಬಹ್ದು ಎಲ್ಲವೂ ನಮಗೆ ನೋಡೋಕ್ಕೆ ಸಿಗುತ್ತದೆ ಮತ್ತು ಅದ್ರ ಜೊತೆ ನಾವು ಅನುಭವ್ಸ್ಬೋದು ಈಗ ಪ್ರವಾಸ ಅಂತ ತಕೊಂಡರೆ ಒಂದು ಸ್ನೇಹಿತರ ಜೊತೆ ಆಗಿರ್ಬಹ್ದು ನಮ್ಮ ಸಂಗಾತಿ ಅವರ ಜೊತೆ ಆಗಿರ್ಬಹ್ದು ಅಥವಾ ಯಾವ್ದು ಯಾರೋ ಒಂದು ನಮಗೆ ಪ್ರಿಯಕರವಾದವ್ರ ಜೊತೆ ಆಗಿರ್ಬಹ್ದು ಅಥವಾ ನಮ್ಮ ನಮ್ಮ ಗ್ರೂಪ್ ಅಂದರೆ ಒಂದು ವಿದ್ಯಾಭ್ಯಾಸ ಸಂಸ್ಥೆಯಲ್ಲಿ ಇರ್ಬಹ್ದು ಅಲ್ಲಿಂದಲೂ ಪ್ರಾ ಸಹ ಪ್ರವಾಸ ಅಂತ ಹೋದರೆ ತುಂಬ ವಿಷಯ ವಿಷಯಗಳು ಗಣನೀಯ ವಿಷಯಗಳು ನಮಗೆ ಮನವರಿಕೆ ಆಗುತ್ತೆ ಹಾಗೆ ನಮಗೆ ಕಾಣ ಸಿಗ್ಬಹ್ದು ಪ್ರವಾಸ ಅಂತ ನನಗೆ ಪರ್ಟಿಕ್ಯುಲರ್ ಆಗಿ ತಲೆಗೆ ಬರೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತ ತಕೊಂಡರೆ ಪ್ರವಾಸೋದ್ಯಮದಲ್ಲಿ ಉತ್ತುಂಗವಾಗಿರೋದರ ಜೊತೆಗೆ ತುಂಬ ಜಾಗಗಳನ್ನು ಒಂದೇ ಜಿಲ್ಲೆಯಲ್ಲಿ ನೋಡಬಹುದಾದಂಥ ಸೌಭಾಗ್ಯ ನಮ್ಮದು ಈಗ ಮಲೆನಾಡು ಅಂತ ತಕೊಂಡರೂ ಸಹ ಶಿರಸಿ ಸಿದ್ದಾಪುರ ಈ ಥರ ಬರುತ್ತೆ ಯಥೇಚ್ಛವಾಗಿ ಕಾಡು ಅಥವಾ ಯಾವ್ದಾದ್ರೂ ಅಭಯಾರಣ್ಯ ಅಂತ ನೋಡೋಕ್ಕೆ ತ ಅಂತ ತಕೊಂಡರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ಅಥವಾ ಹಳಿಯಾಳ ತಾಲೂಕಿನಲ್ಲಿ ಒಂದು ಅಮ್ ಅಣಶಿ ಪಾರ್ಕ್ ಆಗಿರ್ಬೌದು ನ್ಯಾಷ್ನಲ್ ಪಾರ್ಕ್ ಆಗ್ಬಹ್ದು ಈ ಥರ ಬರುತ್ತೆ ಹಾಗೆ ಪ್ರವಾಸೋದ್ಯಮದಲ್ಲಿ ಈಗಿನ ಪ್ರಚಲಿತ ಪ್ರವಾಸೋದ್ಯಮದಲ್ಲಿ ಉತ್ತುಂಗದಲ್ಲಿರುವಂತಹ ಸಮುದ್ರ ಅಥವಾ ನದಿ ತಟಗಳಲ್ಲಾಗಿರ್ಬಹ್ದು ಇದರಲ್ಲೂ ಸಹ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಥೇಚ್ಛವಾದ ಸಮುದ್ರ ತೀರಗಳು ಅಥವಾ ಸಮುದ್ರ ತಟಗಳನ್ನು ಕಾಣಬಹ್ದು ಅದರಲ್ಲೂ ಅದರಲ್ಲೂ ಹೆಚ್ಚಿನದಾಗಿ ಪ್ರವಾಸೋದ್ಯಮದಲ್ಲೇ ಸಂಚಲವನ್ನು ಮೂಡಿಸಿರುವ ಈ ಗೋಕರ್ಣ ಆಗಿರಬಹುದು ಮುರ್ಡೇಶ್ವರ ಆಗಿರಬಹುದು ಈ ಥರದ್ದು ಎಲ್ಲ ಸಿಗುತ್ತೆ ಎಡ್ವೆಂಚರ್ ಆ್ಯಕ್ಟಿವಿಟಿ ಅಂತ ನೋಡೋಕ್ಕೋದರೆ ಸ್ಕೂಬಾ ಡೈವಿಂಗ್ ಆಗಿರ್ಬಹ್ದು ಯಾವುದೋ ಒಂದು ನದಿ ಅಥವಾ ಸಮುದ್ರ ತಟದಲ್ಲಿನ ಸಮುದ್ರದ ಒಳಗಿನ ವೀಕ್ಷಣೆಗೂ ಸಹ ಅನುವು ಮಾಡಿ ಕೊಟ್ಟಂಥ ಜಿಲ್ಲೆ ನಮ್ಮದು ಈಗ ಉತ್ತರ ಕನ್ನಡದಲ್ಲಿ ಎಷ್ಟು ಸಮುದ್ರ ತಟಗಳು ಇದೆಯೋ ಎಲ್ಲ ಪ್ರಸಿದ್ಧ ವಾಗಿರುವ ಸಮುದ್ರ ತಟಗಳೇ ಆಗಿರುದರಿಂದ ಪ್ರವಾಸೋದ್ಯಮದಲ್ಲಿ ತುಂಬಾ ಸಂಚಲನವನ್ನು ಮೂಡಿಸಿದೆ ಅಂತ ಹೇಳ್ಬಹ್ದು ಒಳಗಿನ ಪ್ರವಾಸ ಪ್ರವಾಸಿಗರ ಜೊತೆಗೆ ಹೊರದೇಶ ಅಥವಾ ಹೊರರಾಜ್ಯದ ಪ್ರವಾಸಿಗರು ತುಂಬ ಭೇಟಿ ನೀಡುದರಿಂದ ತುಂಬಾ ಪ್ರಸಿದ್ಧಿಯನ್ನು ಹೊಂದಿದೆ ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತ ಅಂತ ಪರ್ ಬಂದ ತಲೆಗೆ ಬಂದಾಗ ಜಲಪಾತಗಳ ನಾಡು ಅಥವಾ ಜಲಪಾತಗಳ ಜಿಲ್ಲೆ ಅಂತಲೇ ಹೇಳ್ಬಹ್ದು ಯಥೇಚ್ಛವಾಗಿ ಸಮುದ್ರ ಜಲಪಾತ ಹಾಗೂ ಹಲವಾರು ಪ್ರಸಂಗಗಳನ್ನು ನೋಡೋದಾದ್ರೆ ಉತ್ತರ ಕನ್ನಡ ಜಿಲ್ಲೆ ತುಂಬಾ ಮುಂದುವರೆದಿದೆ ಈಗ ಬೆಂಗಳೂರು ಮಂಗಳೂರು ಇಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಸಿಗದಿರುವಂತಹ ಪ್ರಕೃತಿ ಸೌಂದರ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿಗ್ತದೆ ಅಂತ ಹೇಳ್ಬೌದಾಗಿದೆ ಉತ್ತರ ಕನ್ನಡ ಜಿಲ್ಲೆ ಅಂತ ತಕೊಂಡರೆ ನನಗೆ ಪ ಪ್ರತ್ಯೇಕವಾಗಿ ಇಷ್ಟವಾಗುವ ಸ್ಥಳ ಅಂದರೆ ನಮ್ಮ ಕಾರವಾರ ಕಾರವಾರದಲ್ಲಿ ತುಂಬ ಚೆನ್ನಾಗಿರುವ ಕ ಟಾಗೊರ್ ಕಡಲ ತೀರ ಆಗಿರ್ಬಹ್ದು ಮತ್ತು ಹಲವು ಕಡಲ ತೀರಗಳು ಸುಂದರವಾಗಿದೆ ಕಾರವಾರ ಒಂದು ಗಡಿ ಕರ್ನಾಟಕದ ತಾಲೂಕು ಅಂತ ಸಹ ಹೇಳಿಕೊಳ್ಬೌದು ಅದೇನಂದರೆ ಬ್ರಿಟಿಷರ ಕಾಲದಿಂದಲೂ ಕಡವಾಡ ಕಡವಾಡ ಅಂತ ಇದ್ದಿದ್ದು ಕಾರವಾರವಾಗಿ ಮಾರ್ಪಾಟು ಈಗಿ ಇಂದಿನ ವಿದ್ಯಮಾನದಲ್ಲಿ ಕಾರವಾರ ಅಂತ ಹೆಸರಿಗೆ ಬಂದಿದೆ ಇದೆಲ್ಲ ನೋಡೋದಾದರೆ ಹಾಗೆ ಕೆಲವು ಮತ್ತು ಕೆಲವು ಹಲವು ಪ್ರದೇಶಗಳನ್ನು ನೋಡೋದಾದರೆ ಮುರ್ಡೇಶ್ವರ ಆಗಿರ್ಬಹ್ದು ಕುಮಟಾದಿಂದ ಐವತ್ತರಿಂದ ಅರುವತ್ತು ಕಿಲೋಮೀಟ್ರ್ ಆಸುಪಾಸಿನಲ್ಲಿ ಇರುದರಿಂದ ಒಂದು ಬಸ್ ಮುಖಾಂತರ ಆಗಿ ರೈಲು ಮುಖಾಂತರವಾಗಲಿ ಅಥವಾ ನಾವು ಯ ಬೇರೆ ಸಾರಿಗೆ ಮುಖಾಂತರವಾಗಿ ಸಹ ಭೇಟಿ ನೀಡ್ಬೌದು ಮುರ್ಡೇಶ್ವರ ಅಂತ ತಕೊಂಡರೆ ಅಲ್ಲಿ ಪ ವಿಶ್ವದ ಎರಡನೇ ಅತಿ ದೊಡ್ಡ ಶಿವನ ಮೂರ್ತಿ ಇದೆ ಅಂತ ಹೇಳ್ಬೌದು ಇದು ಒಂದು ಹೆಮ್ಮೆಯ ವಿಷಯವಾಗಿದೆ ಇಲ್ಲಿ ನೋಡೋದಕ್ಕೆ ಸಮುದ್ರ ತಟಗಳಾಗಿರ್ಬಹ್ದು ನೇತ್ರಾಣಿ ಐಲ್ಯಾಂಡ್ ಆಗಿರ್ಬಹ್ದು ನೇತ್ರಾಣಿ ಐಲ್ಯಾಂಡ್ ಒಂದು ಪ್ರಚಲಿತವಾಗಿ ತುಂಬ ಅಭಿವೃದ್ದಿ ಹೊಂದಿದ ಸ್ಕೂಬಾ ಡೈವಿಂಗ ಪ್ರಾಕ್ಟೀಸಸ್ ಸಹ ಇದೆ ಸ್ಕೂಬಾ ಡೈವಿಂಗ ಅಂದರೆ ಸಮುದ್ರದ ಒಳಗಿನ ಜಲಚರಗಳನ್ನು ವೀಕ್ಷಿಸುವ ಒಂದು ಎಡ್ವೆಂಚರಲ್ ಆ್ಯಕ್ಟಿವಿಟಿ ಆಗಿದೆ ಇದರಲ್ಲಿ ನೋಡೋದಾದರೆ ತುಂಬ ವೈವಿಧ್ಯತೆ ಹಾಗೂ ಮತ್ತು ವೈವಿಧ್ಯಮಯ ಜಲಚರಗಳನ್ನು ಕಾಣಸಿಗ್ಬೌದು ಮತ್ತು ಮುರ್ಡೇಶ್ವರದಲ್ಲಿ ಹ್ಯಾಂಗಿಂಗ್ ಬ್ರಿಜ್ ಅಥವಾ ಕೆಲವೊಂದು ಫ್ಲೋಟಿಂಗ್ ಬ್ರಿಜ್ ಸಹ ಸ್ಥಾಪನೆಯಾಗಿದೆ ಇಂದಿನ ದಿನಗಳಲ್ಲಿ ಮುರ್ಡೇಶ್ವರ ಮತ್ತು ಹಲವು ತಾಲ್ಲೂಕುಗಳಲ್ಲಿ ಕಡಲ ತೀರಗಳು ಯಥೇಚ್ಛವಾಗಿ ಇರುದರಿಂದ ನಮಗೆ ಪ್ರತ್ಯೇಕವಾಗಿ ಉತ್ತರ ಕನ್ನಡ ಜಿಲ್ಲೆ ಅಂದರೆ ತುಂಬ ಇಷ್ಟ ಹಾಗೂ ತುಂಬ ಒಂಥರ ಗೌರವ ಅಂತ ಹೇಳ್ಬೌದು ಕಾರವಾರದಲ್ಲಿ ಒಂದು ಐ ನ್ ಎಸ್ ಚಾಪಲ್ ಅಂತ ಇದೆ ಅದು ಹಳೆ ವಾರ್ ಶಿಪ್ಪನ್ನೇ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಪ್ರವಾಸಿಗರ ವೀಕ್ಷಣೆಗೆ ಅಥವಾ ಇಂಡಿಯನ್ ಡಿಫೆನ್ಸ್ ಅಂದರೆ ಭಾರತೀಯ ನೌಕೆಯಲ್ಲಿ ಏನೇನು ಸೌಲಭ್ಯ ಇತ್ತು ಯ ಒಂದು ಹಡಗಿನಲ್ಲಿ ಏನೇನು ಸೌಲಭ್ಯ ಅಥವಾ ಆ್ಯಂಟಿಮಿಸೈಲ್ಸ ಆ್ಯಂಟಿ ಅಂದರೆ ಶತ್ರುಪಡೆಗಳನ್ನು ಹೊಡೆದುರುಳಿಸುಕ್ಕೆ ಏನೇನು ಸಾಧನಗಳು ಇಟ್ಟುಕೊಂಡಿರ್ತಾರೆ ಅನ್ನುದ್ರ ಬಗ್ಗೆ ಒಂದು ಚೆನ್ನಾಗಿ ವೀಕ್ಷ ಒಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನು ವಿಕ್ಷೀಸುವುದು ಒಂಥರ ಖುಷಿಯ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳಕ್ಕೆ ಖುಷಿಪಡ್ತೇನೆ ಮತ್ತು ಹಾಗೆ ಭಾರತೀಯ ಸ ನೌಕಾನೆಲೆಯ ವೈಖರಿ ಅಥವಾ ಕಾರ್ಯವೈಖರಿಗಳನ್ನು ಆ ಐ ನ್ ಎಸ್ ಚಾಪಲ್ ಮ್ಯೂಸಿಯಮ್ ಬೋಟ್ನಲ್ಲಿ ನೊ ಕಾಣಸಿಗ್ಬಹ್ದು ಆದ್ದರಿಂದ ಚೆನ್ನಾಗಿ ಒಂದು ಸುಸಜ್ಜಿತವಾದ ಪ್ರವಾಸೋದ್ಯಮ ಅಥವಾ ಪ್ರವಾಸಿಸ್ಥಳಗಳನ್ನು ಭೇಟಿ ನೀಡುವುದಾದರೆ ಉತ್ತರ ಕನ್ನಡ ಜಿಲ್ಲೆ ಅಂತ ತಕೊಂಡರೆ ನೀವು ಎಲ್ಲ ವೈವಿಧ್ಯತೆಗಳನ್ನು ಒಂದೇ ಜಿಲ್ಲೆಯಲ್ಲಿ ಕಾಣಸಿಗ್ಬಹ್ದು ಆದ್ದರಿಂದ ನೀವು ಉತ್ತರ ಕನ್ನಡ ಜಿಲ್ಲೆಯನ್ನು ಒಂದು ಸಾರಿ ನೋಡಿದ್ರೂ ಸಾಲದಷ್ಟು ಸೌಂದರ್ಯವನ್ನು ಹೊಂದಿರುವ ಜಿಲ್ಲೆ ಅಂತ ನಾವು ಹೇಳಕ್ಕೆ ಹೆಮ್ಮೆಪಡ್ತೀನಿ